ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ಅಸ್ತಿತ್ವಕ್ಕೆ ಮೂಲ ಕಾರಣ ಮೈಸೂರು ಮೈಸೂರಿನಲ್ಲಿ ನಡೆಯುವ ದಸರಾ ಹಬ್ಬವು ಸರಿ ಸುಮಾರು ಐನೂರು ವರ್ಷಗಳ ಇತಿಹಾಸವಿದ್ದು ಇದು ವಿಜಯನಗರ ಅರಸರ ಕಾಲದಿಂದಲೂ ಈಗಿನ ಮೈಸೂರಿನ ಒಡೆಯರ್ ನಿಂದಲು ಸಹ ಚಾಲತಿಯಲ್ಲಿದ್ದು ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಮೈಸೂರಿನಲ್ಲಿ ನಾಡ ದೇವತೆಯಾದ ಶ್ರೀ ಚಾಮುಂಡೇಶ್ವರಿಯ ದಸರಾ ಹಬ್ಬವು ಅತಿ ವಿಜೃಂಭಣೆಯಿಂದ ನಡೆದುಕೊಂಡು ಬಂದಿರುತ್ತದೆ ಇದಕ್ಕೆ ಮೂಲ ಕಾರಣ ಕನ್ನಡ ಭಾಷೆ ಇದು ಸರಿ ಸುಮಾರು ಕನ್ನಡ ಭಾಷೆಗೆ ಸರಿ ಸುಮಾರು ಐದು ಸಾವಿರ ವರ್ಷಗಳುಳ್ಳ ಇತಿಹಾಸವಿದೆ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಭಾರತ ದೇಶದಲ್ಲಿ ಭಾಷಾ ವಿಂಗಡಣ ಮತ್ತು ಜಾತಿವಾರು ಪ್ರದೇಶಗಳಲ್ಲಿ ಹಂಚಿಕೆ ಆಗಬೇಕಾದ ಕಾರಣ ಕನ್ನಡ ಭಾಷಿಕರೇ ಇದ್ದಹ ಒಂದು ರಾಜ್ಯವನ್ನು ಮೈಸೂರು ರಾಜ್ಯವೆಂದು ಸರ್ಕಾರವು ಘೋಷಣೆ ಮಾಡಿತ್ತು ಈಗ ಅದು ಕರ್ನಾಟಕ ರಾಜ್ಯ ಎಂದು ಬದಲಾಗಿದೆ ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವ ಹಬ್ಬವನ್ನು ಇಡೀ ರಾಜ್ಯವು ಅತಿ ಸಂಭ್ರಮದಿಂದ ನಡೆಸುತ್ತದೆ ಕನ್ನಡ ಭಾಷೆಯು ತಮ್ಮ ಭಾಷೆಗಾಗಿ ಅನೇಕ ಸಾಹಿತಿಗಳು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಚಲನಚಿತ್ರ ನಟರು ತಮ್ಮ ಅತ್ಯಮೂಲ್ಯ ಸೇವೆಯನ್ನು ಕನ್ನಡ ಭಾಷೆಗಾಗಿ ನೀಡಿದ್ದಾರೆ ಅದರಲ್ಲಿ ಮುಖ್ಯವಾದುದು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಎಂದರೆ ಕನ್ನಡ ಕನ್ನಡ ಎಂದರೆ ಡಾಕ್ಟರ್ ರಾಜ್ಕುಮಾರ್ ಎಂದು ಈಗಲೂ ಸಹ ಜನರನ್ನು ಜನರು ಅವರನ್ನು ದೇವತಾ ಮನುಷ್ಯನೆಂದೇ ಭಾವಿಸುತ್ತಾರೆ ಹಲವಾರು ಸಿನಿಮಾಗಳಿಗೆ ನಟಿಸಿ ತಮ್ಮ ಅತ್ಯಮೂಲ್ಯ ಭಾಷಾ ಚಾತುರ್ಯದಿಂದ ಅವರು ಎಲ್ಲರ ಮನವನ್ನು ಗೆದ್ದಿರುತ್ತಾರೆ ಕನ್ನಡ ಭಾಷೆಯು ನಮ್ಮ ರಾಜ್ಯದ ಆಡಳಿತ ಭಾಷೆ ಇಲ್ಲಿನ ಸಂಸ್ಕೃತಿಯು ಮತ್ತು ಇಲ್ಲಿನ ಶ್ರೀಗಂಧ ಮರವು ಇಲ್ಲಿನ ಸಂಪ್ ಅಪಾರ ಸಂಪತ್ತು ಪ್ರಾಕೃತಿಕ ಸಂಪತ್ತು ಸಹ ಬೇರೆ ಎಲ್ಲೂ ನೋಡಲು ನಮಗೆ ಅಷ್ಟು ಸುಲಭವಾಗಿ ಕಾಣುವುದಿಲ್ಲ ಎಂದು ನಮ್ಮ ಕರ್ನಾಟಕ ರಾಜ್ಯದ ಕನ್ನಡ ಭಾಷೆಯ ಪ್ರಮುಖವಾದ ಪಾತ್ರವೇನೆಂದರೆ ಸಾಹಿತಿಗಳು ವಚನಕಾರರು ಬಸವಣ್ಣನವರ ವಚನ ದಾಸ ಸಾಹಿತ್ಯ ಪರಂಪರೆಯನ್ನು ನಾವು ಅತಿ ಮುಖ್ಯವಾಗಿ ಗಮನಿಸಬೇಕಾಗುತ್ತದೆ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ ಅಬ್ಬಕ್ಕ ಕೆಳದಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಅಂತಹ ಮಹಾನ್ ವೀರರು ಕನ್ನಡ ಭಾಷೆಗಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿ ಇಟ್ಟಿದ್ದಾರೆ ಮತ್ತು ರಾಜ್ಯ ರಕ್ಷಣೆಯನ್ನು ಸಹ ಮಾಡಿರುತ್ತಾರೆ ಕನ್ನಡ ಭಾಷೆಗಾಗಿ ಅದರೆದೇ ಆದ ಪ್ರಾಮುಖ್ಯತೆ ಅನ್ನು ಹೊಂದಿದೆ ಎಂದು ನಾನು ಹೇಳುತ್ತೇನೆ